ಹಲ್ ಹಲೋ ಭವಾನಿ ಹೋಟೆಲ್ ಸೆಂಟರ್ ಏನು ಸರ್ ಹೌದ್ ಸರ್ ನೀವೂ ಹೋಟೆಲ್ ಅಂಗ್ಡೆಲಿ ಏನೇನು ಅದು ಐಟಮ್ ಅದ ಸರ್ ಅಲ್ಲಿ

ಒಂದು ನಾಷ್ಟಕ್ಕೆ ಎಷ್ಟು ಸರ್ ಒಂದು ನಾಷ್ಟಕ್ಕೆ ಹಾಂ ಅವಲಕ್ಕಿ ಮಂಡಲ ಸಿಕ್ತೇನು ಸರ್ ಅಲ್ಲ ಸರ್ ಏನೇನು ಹಾಕಿರ್ತೀರ್ ಅದ್ರೊಳಗೆ ಮತ್ತೆ ನೀವು ಟೇಸ್ಟ್ ಇತ್ತ ಇಲ್ಲ ಸರ್ ಈ ಚಿಕನ್ ಹೆಂಗ್ ಸರ್ ಒಂದು ಪ್ಲೇ ಚಿಕನ್ ಒಂದು ಪ್ಲೇಟಿಗೆ ಇದ ಕಬಂಬಾ ಚಿಕನ್ ಅಂತ ಕಬಾಬ್ ಸಿಕ್ತವಾ ಬಿರಿಯಾನಿ ಸರ್ ಒಂದು ಪ್ಲೇಟಿಗೆ ಮತ್ತೆ ನೀವು ಬೇರೆ ಬೇರೆ ನಾವು ಆಡ್ರ್ ಮಾಡಿದ್ದೊಂದು ನೀವು ತಂದಿದ್ದೊಂದು ಆದರೆ ನಮಗೆ ಅರ್ಥ ಆಗತ್ತೆ ಸರ್ ಭಾಳ ಮತ್ತೆ ನೀವು ಅನ್ನ ಸ್ವಲ್ಪ ಕೊಟ್ಟು ಕಳಿಸಿದ್ನೆ ಜಾಸ್ತಿ ಹಂಗೇ ಒಂದೆ ಮತ್ತೆ ಎಲ್ಲರು ಒಂದೇ ಸಮ ಇರೋಕ್ರಿ ಮತ್ತೆ ನೀವು ರೇಟ್ ಸ್ವಲ್ಪ ನೋಡಿ ಹಾಕಬೇಕ್ರಿ ನೀವು ಭವಾನಿ ಭವಾನಿ ಸೆಂಟರಿಗೆ ನಾವು ಇಲ್ಕೆ ನಾವು ಅಲ್ಲಿ ಯಾರಾ ಕಳಸ್ತಿವಿ ಸರ್ ಭವಾನಿ ಸೆಂಟರಿಗೆ ನೀವು ಆ ಅಡ್ರೆಸ್ಸಿಗೆ ನೀವು ಮತ್ತೆ ನೀವು ಮತ್ತೆ ಖಾಲಿ ಆತೂ ಊಟ ಅನ್ನಂಗಿಲ್ಲ ಸರ್ ನಮಗೆ

ದೋಸೆ ಮಾಡ್ತೀರೇನು ಸರ್ ದೋಸೆ ನೀವು

ದೋಸೆ ಚಟ್ನಿ ಅಮ್ಯಾಗೆ ಪೂರಿ ಮಾಡ್ತೀರೇನು ಸರ್ ಪೂರಿ ಒಂದು ಐದು ಪೂರಿ ಬೇಕಲ ಒಂದು ಐದು ಪ್ಲೇಟ್ ಪೂರಿ ಒಂದು ಎರಡು ಪ್ಲೇಟ್ ದೋಸೆ ಬೇಕು ರಿ ನೋಡಿ ಸರ್ ಧನ್ಯವಾದಗಳು ಸರ್ ನಿಮಗೆ ಆದಷ್ಟು ಓಕೆ ಓಕೆ ಸರ್ ಓಕೆ ಬರ್ತೀವಿ ಸರ್ ಹ್ಞೂ ಆಯ್ತು ಸರ್ ಆಯಿತು ಬಾಯ್ ಸರ್